ನಾನು ಬರಹಗಾರರ ಬಗ್ಗೆ ಗೊತ್ತಿರುವುದು ಎಂದರೆ ಚೇತನ್ ಭಗತ್ ಎಂದೊಬ್ಬರಿದ್ದಾರೆ ಅವರು ಪುಸ್ತಕ ನಾನು ಓದಿದ್ದೇನೆ ಅವರು ಅವರ ಪುಸ್ತಕದಲ್ಲಿ ಪ್ರೀತಿಯ ಕಥೆ ಬರೆಯುತ್ತಾರೆ ಅದರಿಂದ ನನ ಅದು ತುಂಬ ಸರಳವಾಗಿರುತ್ತೆ ಅದಕ್ಕೆ ಇಷ್ಟ ಆಗುತ್ತೆ ತುಂಬ ಕಷ್ಟವಾದ ತುಂಬ ಕಷ್ಟವಾದ ಶಬ್ದಗಳನ್ನ ಅವ್ರು ಯೂಸ್ ಮಾಡೋಲ್ಲ ಸರಳವಾಗಿ ನಾವು ಓದ್ಬೋದು ನಮ್ಗೆ ಅರ್ಥ ಆಗೋ ಥರ ಬರೀತಾರೆ ಅದರಲ್ಲಿ ಪ್ರೀತಿಯ ಕಥೆ ಅವರ ಕುಟುಂಬ ಯಾವ ಥರ ನಡೀತು ಆ ಥರ ಎಲ್ಲ ಇರುತ್ತೆ ನಮ್ಮದು ದಿನನಿತ್ಯ ನಾವು ಹೇಗೆ ಎಲ್ಲ ಅದನ್ನ ನೋಡ್ತೀವಿ ಅದೇ ಥರ ಇರುತ್ತೆ ಅದಕ್ಕೆ ನಂಗೆ ಅವರು ಕತೆ ಅವ್ರ ಪುಸ್ತಕ ಓದಕ್ಕೆ ಇಷ್ಟ ಅವ್ರ ಹೆಸ್ರು ಚೇತನ್ ಭಗತ್ ಅಂತ ಅವ್ರು ಸುಮಾರು ಪುಸ್ತಕ ಬರೆದಿದಾರೆ ಮತ್ತು ಒಂದೊಂದು ಅವರ ಪುಸ್ತಕದ ಚಲನಚಿತ್ರ ಸಹ ಆಗಿದೆ ಮತ್ತು ಅದು ತುಂಬ ಜನರಿಗೆಲ್ಲ ತುಂಬ ಇಷ್ಟನು ಆಗಿದೆ ಮತ್ತೆ ಚೇತನ್ ಭಗತ್ ಅವರು ತಮ್ಮ ಪುಸ್ತಕದಲ್ಲಿ ಸರಳವಾಗಿ ಯಾಕೆ ಬರಿತಾರಂದರೆ ಎಲ್ಲರು ಅಂದರೆ ಈಗಿನ ಪರಿಸ್ಥಿತಿ ಈಗಿನ ಮಕ್ಕಳು ಓದಿ ಅದನ್ ಅರ್ಥ ಮಾಡಿಕೊಳ್ಳಿ ಅಂತ ಅದರಲ್ಲಿ ಅವರು ಪ್ರೀತಿಯ ಕಥೆ ಯಾವ ಥರ ಬರೀತಾರೆ ಅಂದರೆ ಅದ್ರ ಜೊತೆ ತಂದೆ ತಾಯಿ ಗೆ ನೋಯಿಸಬಾರದು ಆ ಥರನೂ ಅದರಲ್ಲಿ ಅವರು ತೋರಿಸ್ತಾರೆ ಅಂದರೆ ಒಂದು ಪ್ರೀತಿ ಮಾಡಿದ್ರು ಅದು ಹೇಗೆ ಇರಬೇಕು ಅಂದರೆ ನಮ್ಮ ತಂದೆ ತಾಯಿಗೂ ಅದರಿಂದ ಏನು ತೊಂದರೆ ಆಗಬಾರ್ದು ಅವ್ರ ತಂದೆ ತಾಯಿಯನ್ನು ಮುಖ್ಯವಾಗಿ ಪಾತ್ರ ಅವರ ಕಥೆಯಲ್ಲಿರುತ್ತೆ ಇರುತ್ತೆ ಅದಕ್ಕೆ ಅವರ ಆ ಥರ ಬರಿತಾರೆ ಯಾಕಂದ್ರೆ ಒಂದು ಸಮಾಜದಲ್ಲಿ ಕೆಟ್ಟದ್ದು ಅವರು ತೋರಿಸಲ್ಲ ಎಲ್ಲ ಒಳ್ಳೇದನ್ನೆ ತೋರಿಸ್ತಾರೆ ಯಾರಿಗು ತೊಂದರೆ ಆಗಬಾರ್ದು ಯಾ ಆ ಕಥೆಯಲ್ಲಿ ಓದಿ ಯಾರೂ ಏನು ತಪ್ಪು ತಿಳ್ಕೋಬಾರ್ದು ಯಾಕಂದರೆ ಪ್ರೀತಿ ಕಥೆ ಅಂದರೆ ಅದು ಆ ಥರಾನೆ ಇರುತ್ತದೆ ತಪ್ಪು ಅದು ಇದು ಅಂತ ಜಾಸ್ತಿ ಇರುತ್ತೆ ಅದಕ್ಕೆ ಅವರು ಬರೆಯೋದು ಯಾವ ಥರ ಇರುತ್ತೆ ಅಂದರೆ ತುಂಬ ಸರಳವಾಗಿ ಅದಕ್ಕೆ ಯಾರು ಓದವರಿಗು ಅವ್ರು ಅದನ್ನು ತಪ್ಪು ಭಾವನೆಯಿಂದ ಓದೋಲ್ಲ ಆ ಥರ ಇರುವುದು ಇಲ್ಲ ಅದು ಸರಳ ಮತ್ತೇ ನಿಧಾನ ಅಂದರೆ ಪ್ರೀತಿ ಮಾಡಿದ್ರು ಪರಿವಾರಕ್ಕೆ ಏನು ಆಗಬಾರ್ದು ಸಮಾಜದಲ್ಲಿ ಏನು ತಪ್ಪಾಗಬಾರ್ದು ಆ ಥರ ಬರೀತಾರೆ ಅದಕ್ಕೆ ತುಮ್ ನನ್ನ ಸ್ನೇಹಿತರು ನನಗೆ ಇವ್ರ ಬಗ್ಗೆ ಹೇಳಿದ್ರು ಇವರು ಚೆನ್ನಾಗಿ ಬರೀತಾರೆ ಒಂದು ಜಾಸ್ತಿ ಕೊಲೆ ಅದು ಇದು ಇವ್ರ ಪುಸ್ತಕದಲ್ಲಿ ಏನೂ ಇರೋದಿಲ್ಲ ಒಂದು ಚಿಕ್ಕದೊಂದು ಕುಟುಂಬ ಇರುತ್ತೆ ಆ ಕುಟುಂಬದಲೊಂದು ಮಕ್ಕ್ಳು ಇರ್ತಾರೆ ಅವ್ರು ಕಾಲ್ ಓದಕ್ಕೆ ಹೋಗ್ತಾರೆ ಅಲ್ಲಿ ಪ್ರೀತಿ ಆಗುತ್ತೆ ಆ ಥರ ಎಲ್ಲ ಬರೀತಾರೆ ಮತ್ತೆ ಅವರು ಪುಸ್ತಕವನ್ನು ಮೂರು ಪುಸ್ತಕ ಓದಿದ್ದೇನೆ ಅದರಲ್ಲಿ ಒಂದು ಪುಸ್ತಕ ಹೆಸರು ಎರಡು ರಾಜ್ಯ ಅದರಲ್ಲಿ ಅವರು ಹೇಗೆ ತೋರಿಸಿದಾರೆ ಅಂದರೆ ಒಂದು ಎರ ಒಂದು ಪ್ರೀತಿಯ ಕಥೆ ಅದರಲ್ಲಿ ಹುಡುಗ ಒಂದು ಬೇರೆ ರಾಜ್ಯದವನು ಮತ್ತು ಹುಡುಗಿ ಒಂದು ಬೇರೆ ರಾಜ್ಯದವರು ಓದುತ್ತಿರುವಾಗ ಸಿಕ್ಕು ಅವರ ಮಧ್ಯ ಮಾತುಕತೆ ಅದು ಮಾತುಕತೆ ಮತ್ತು ಅವರು ಹೇಗೆ ತಮ್ಮನ್ನು ಅಂದರೆ ಹುಡುಗಿಯ ಸಂಸ್ಕೃತಿ ಬೇರೆ ಹುಡುಗನ ಸಂಸ್ಕೃತಿ ಬೇರೆ ಮತ್ತು ಹುಡುಗೀ ಹೆಚ್ಚು ಓದ್ತಿದ್ಲು ಹುಡುಗ ಕಮ್ಮಿ ಓದ್ತಿದ್ದ ಮತ್ತು ಅವರ ಮಧ್ಯೆ ಜಗಳ ಬಂದ್ರು ಹೇಗೆ ಅದನ್ನು ಅವರು ಮುಂದುವರಿಯದೆ ಅದನ್ನು ಅಲ್ಲೇ ಕಮ್ಮಿ ಮಾಡ್ತಿದ್ದರು ಮತ್ತೆ ಒಂದು ಸಮಯ ಬಂದಾದ ಮೇಲೆ ಅವರು ಅವರ ತಂದೆ ತಾಯಿಗೆ ಹೇಳಿದ್ರು ತಂದೆ ತಾಯಿ ಕೇಳಿದ್ರು ಯಾಕಂದರೆ ಅವರು ಬೇರೆ ಬೇರೆ ರಾಜ್ಯದಲ್ಲಿರೋದರಿಂದ ಅವರ ಸಂಸ್ಕೃತ ಭಾಷೆ ಊಟ ಎಲ್ಲಾ ಬೇರೆ ಬೇರೆ ಇರುತ್ತೆ ಮೊದ ಮೊದಲು ತೊಂದರೆ ಆಯಿತು ಮತ್ತು ಅವರು ಮಧ್ಯದಲ್ಲಿ ಜಗಳ ಮಾಡಿ ದೂರ ದೂರ ಸಹ ಆದರು ಆದರೆ ಅದು ಆದ ಮೇಲೆ ಅವರ ತಂದೆ ತಾಯಿಗಳು ಹ ಹುಡುಗಿಯ ತಂದೆ ಇರಲಿ ಹುಡುಗನ ತಂದೆ ಇರಲಿ ಅವರು ಮಾತಾಡಿ ಮಾತಾಡಿ ಆಮೇಲೆ ಅವರು ಒಟ್ಟಿಗಾದರು ಅವರು ಅವರ ಮಧ್ಯೆ ಒಳ್ಳೆ ಸಂಬಂಧ ಬೆಳೀತು ಅಂದರೆ ಕುಟುಂಬದ ಮಧ್ಯೆ ಒಳ್ಳೆ ಸಂಬಂಧ ಬೆಳೀತು ಕುಟುಂಬದವ್ರ ಮಧ್ಯೆ ಒಳ್ಳೆ ಸಂಬಂಧ ಬೆಳ್ದಾದ ಮೇಲೆ ಮತ್ತೆ ಅವರು ಇವರನ್ನ ಒಂದು ಮಾಡಿ ಆಮೇಲೆ ಮದುವೆ ಆಯಿತು ಆ ಥರ ಒಂದು ಕಥೆ ಸೊ ಅದು ಅದು ಒಳ್ಳೆ ಕಥೆ ಅದರಿಂದನು ನಾವು ಒಂದು ಸಮಾಜಕ್ಕೆ ಹೇಳ್ಬೋದು ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಆ ಜಾತಿ ಈ ಜಾತಿ ಆ ಜಾತಿ ಜೊತೆ ಮದುವೆ ಆಗಬಾರ್ದು ಈ ಜಾತಿ ಜೊತೆ ಮದುವೆ ಆಗಬಾರ್ದು ಅದೇ ತುಂಬ ಆದರೆ ಈ ಥರ ನಾವು ಕಥೆ ಒಂದು ಸಮಾಜಕ್ಕೆ ತೋರಿಸಿದ್ರೆ ಈಗಿನ ಮಕ್ಕಳಿಗೆ ಈ ಥರ ಈಗಿನ ಕುಟುಂಬಗಳಿಗೆ ಈ ಈ ಥರ ಕಥೆ ನಾವು ಹೇಳಿದ್ರೆ ಅವರು ಸ್ವಲ್ಪ ತಿಳ್ಕೋಬೋದು ಈ ಥರ ಇನ್ನೊಂದು ಮೂರು ಕೋತಿಗಳು ಇದರಲ್ಲಿ ಒಂದು ಒಂದು ಹುಡುಗನ ಬಗ್ಗೆ ಹೇಳಿದ್ದಾರೆ ಅವನು ಓದುತ್ತಿದ್ದ ಕಾಲೇಜು ಮತ್ತು ಅಲ್ಲಿ ಇದ್ದ ಎಲ್ಲ ಮಕ್ಕಳು ಹೇಗೆ ಮತ್ತೆ ಓದುತ್ತಿದ್ದ ಅಲ್ಲಿ ಮಕ್ಕಳು ಶಿಕ್ಷಕರು ಹೇಗೆ ಮತ್ತು ಇಂಜಿನಿಯರಿಂಗ್ ಅಂದರೆ ಏನು ಅಲ್ಲಿ ಎಂತೆಂಥ ಓದೊಕ್ಕೆ ಕಷ್ಟ ಬರುತ್ತೆ ಅದನ್ನು ಅದ್ರ ಬಗ್ಗೆನು ಹೇಳಿದ್ದಾರೆ ಈಗಿನ ಮಕ್ಕಳು ಸ್ವಲ್ಪ ಅವರಿಗೇನಾರು ತೊಂದರೆ ಆದರೆ ಮತ್ತು ಅವರಿಗೆ ಪರೀಕ್ಷೆಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂದರೆ ಅವರು ತನಗೆ ತಾವೇ ಏನಾದ್ರು ಮಾಡ್ಕೋತಾರೆ ಆ ಥರ ಅವರು ಇದರಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಪುಸ್ತಕ ಚಲನಚಿತ್ರ ಸಹ ಆಗಿದೆ ಅದಕ್ಕೆ ನೊಬೆಲ್ ಪ್ರೈಸ್ ಸಹ ಬಂದಿದೆ ಈ ಕಥೆಗೆ ಅದಕ್ಕಾಗಿ ಅವರು ಆ ಥರ ಬರೆಯುತ್ತಾರೆ ಹೇಗೆ ಅಂದರೆ ಸಮಾಜ ಒಳ್ಳೆ ಥರ ನೋಡಬೇಕು ಈಗಿನ ಮಕ್ಕಳಿಗೆ ಅದೇ ಹೇಳಿಕೊಡ್ಬೇಕು ಯಾಕೆಂದರೆ ಈಗಿನ ಮಕ್ಕಳು ಮೊಬೈಲಲ್ಲಿ ಬಿಟ್ಟು ಮತ್ತು ಈಗಿನ ಕಾಲದಲ್ಲಿ ಒಳ್ಳೆತನಕ್ಕಿಂತ ಜಾಸ್ತಿ ಕೆಟ್ಟತನವೇ ತುಂಬಿದೆ ಯಾರು ಯೋಚನೆ ಮಾಡಿದ್ದು ಒಳ್ಳೇದೆ ಯಾರು ಯೋಚನೆ ಮಾಡಿ ಕೆಟ್ಟದ್ದೇ ಯೋಚನೆ ಮಾಡುವುದು ಮತ್ತೆ ಈಗಿನ ಮಕ್ಕಳಿಗೆ ಅದು ಧೈರ್ಯ ಇಲ್ಲ ಹೀಗೆ ಕಷ್ಟಗಳನ್ನು ಮುಂದೆ ನಿಂತು ನಾವು ಅದನ್ನ ತೋರಿಸ್ಬೇಕು ನಾವು ಕಷ್ಟಗಳನ್ನು ದೂರ ಮಾಡಬೇಕು ಆದರೆ ಈಗಿನ ಮಕ್ಕಳು ಅದನ್ನು ಹೆದ್ರಿಕೊಂಡು ಅವ್ರು ಏನರು ಮಾಡ್ಕೋತಾರೆ ಅದಕ್ಕೆ ಆ ಕಥೆಯಿಂದ ಅದೊಂದು ಹೇಳಿದ್ದಾರೆ ಮತ್ತೆ ಒಂದು ಮೂರು ಜನ ಸ್ನೇಹಿತರು ಹೇಗೆ ಮುಂದೆ ಹೋಗ್ತಾ ಅದ್ರಲ್ಲಿ ಒಬ್ಬ ತುಂಬ ಹೆದ್ರಿಕೊತಿದ್ದ ದೇವ್ರನ್ನ ತುಂಬ ನಂಬುತ್ತಿದ್ದ ಓದೋಕ್ಕಿಂತ ಓದ್ತಿರಲಿಲ್ಲ ಕಷ್ಟ ಪಡ್ತಿರಲಿಲ್ಲ ಅವ ಆದರೆ ಅವನು ದೇವ್ರನ್ನ ನಮ್ ದೇವ್ರ ಮೇಲೆ ಎಲ್ಲ ಹಾಕ್ತಿದ್ದ ಅವ್ನು ಒಬ್ಬ ಇನ್ನೊಬ್ಬ ತಾನು ಏನು ಓದ್ತಿದ್ದ ಅದು ಅವ್ನಿಗೆ ಇಷ್ಟ ಇರಲಿಲ್ಲ ಅವನಿಗೆ ಅದು ಬೇರೆ ಇಷ್ಟ ಇತ್ತು ಓದೋಕ್ಕೆ ಆದರೆ ಅವರ ತಂದೆ ತಾಯಿ ಅವರಿಗೆ ಒತ್ತಾಯ ಮಾಡ್ತಾರೆ ಈ ಇದು ಇಂಜಿನಿಯರಿಂಗ್ ಓದೋಕ್ಕೆ ಅದು ಮತ್ತು ಇನ್ನೊಬ್ಬ ಅವನು ಓದಿ ಚೆನ್ನಾಗಿ ಓದುತ್ತಿದ್ದ ಅವ್ನು ಎಲ್ಲ ಓದದನ್ನಾ ಅರ್ಥ ಮಾಡ್ಕೊಂಡು ಓದ್ತಿದ್ದ ಅವ್ನು ಈ ಥರ ಬಾಯ್ಪಾಠ ಎಲ್ಲ ಮಾಡ್ತಿರಲಿಲ್ಲ ಈ ಕಥೆಯಲ್ಲಿ ಅದೊಂದು ತೋರಿಸಿದ್ದಾರೆ ಆ ಮತ್ತೆ ಆ ಮೊದಲ ಹುಡುಗ ಯಾರು ದೇವ್ರನ್ನು ನಂಬುತ್ತಿದ್ದ ಅವನು ಒಂದಿನ ಬಿದ್ದು ಅವ್ನಿಗೆ ಕೈಕಾಲು ಮುರ್ದು ಹೋದಾದ್ಮೇಲೆ ಆಮೇಲೆ ಅವ್ನಿಗೆ ಬುದ್ದಿ ಬಂತು ಏನಂದರೆ ನಾವು ಕಷ್ಟ ಆಮೇಲೆ ಅವ್ನು ಕಷ್ಟಪಟ್ಟು ಹೇಳಿದ ನಾನು ಓದಿ ನಾನು ಕಷ್ಟಪಟ್ಟು ನಾನು ಓದ್ತೀನಿ ದೇವರು ಅದು ಎಲ್ಲ ಏನಿಲ್ಲ ನಾವು ಕಷ್ಟಪಟ್ಟರೆ ನಮ್ಮ ಮೇಲೆ ಎಲ್ಲ ಇರುತ್ತದೆ ಅದು ಆಮೇಲೆ ಇನ್ನೊಬ್ಬ ಯಾರಿಗದು ಓದೋದು ಇಷ್ಟ ಇರಲಿಲ್ಲ ಅವನು ಧೈರ್ಯ ಮಾಡಿ ತನ್ನ ತಂದೆ ತಾಯಿಗೆ ಹೋಗಿ ಮುಂದೆ ಹೇಳಿದ ಇಲ್ಲ ನಾನು ನನ್ಗೆ ಏನು ಬೇಕು ಅದು ಓದ್ತೀನಿ ನಂಗೆ ಇದು ಓದೋಕ್ಕಾಗಲ್ಲ ನಂಗೆ ತಲೇಗೆ ಹೋಗೋದು ಇಲ್ಲ ನಾನು ಅದನ್ ಓದಿ ಹಾಂ ಅದ್ರಲ್ಲಿ ಕಮ್ಮಿ ಸಂಬಳ ಬರ್ಬೋದು ಆದರೆ ನನಗೆ ಅದು ಓದಿದರೆ ಖುಷಿ ಹೆಚ್ಚು ಇದಕ್ಕಿಂತ ಇದು ನಾನು ಓದೋದು ಇಲ್ಲ ಆಮೇಲೆ ಪರೀಕ್ಷೆಯಲ್ಲಿ ಏನು ಬರೀತೀನೋ ಗೊತ್ತಿಲ್ಲ ಇದ್ರಲ್ ನನ್ನ ಜೀವನ ಏನು ಆಗೋದಿಲ್ಲ ನಾನು ಅದನ್ನೆ ಓದಿ ಅದ್ರಲ್ಲಿ ಕಮ್ಮಿ ಕ ಸಂಬಳ ಬರ್ಬೋದು ನಾವು ದೊಡ್ಡ ಮನೆಗೆ ಹೋಗಕ್ ಆಗಲ್ಲ ನಮಗೆ ಎಲ್ಲ ತಗೊಳಕ್ಕೆ ಆಗಲ್ಲ ಆದರೆ ನಾವು ಚಿಕ್ಕದ್ರಲ್ಲೇ ನಮಗೆ ಖುಷಿ ಜಾಸ್ತಿ ಬರ್ತದೆ ನಾನು ಖುಷಿ ಆಗಿರ್ತೀನಿ ನಾನು ಖುಷಿ ಆಗಿದ್ದರೆ ನಿಮ್ಮನ್ನು ಖುಷಿಯಾಗಿಡ್ತಿನಿ ಆ ಥರ ಇದೆ ಮತ್ತು ಅವ್ರ ವ್ಯಕ್ತಿತ್ವನು ಚೇತನ್ ಭಗತ್ ಯಾರು ಈ ಪುಸ್ತಕನು ಬರೆದ ಅವ್ರ ವ್ಯಕ್ತಿತ್ವನು ತುಂಬ ಸರಳ ಅವರು ತುಂಬ ಸರಳವಾಗಿ ಇದ್ದಾರೆ ಏನು ಜಾಸ್ತಿ ಏನು ಅವರು ಪುಸ್ತಕದಲ್ಲಿ ಬಣ್ಣ ಅದು ಇದು ಏನು ಜಾಸ್ತಿ ಅವರು ಅದನ್ನ ಹಾಕೋದಿಲ್ಲ ತುಂಬ ಸರಳವಾಗಿರೋ ಪುಸ್ತಕ ಓದೋಕ್ಕು ತುಂಬ ಸರಳವಾಗಿದೆ ವ್ಯಕ್ತಿ ಇಷ್ಟ ಪಡುತ್ತೆ ಎಂದು ನಿಮಗೆ ತಿಳಿಸುತ್ತೀರಾ ಮತ್ತೆ ಇನ್ನು ಒಂದು ಎರಡು ವರ್ಷಕ್ಕೆ ಒಂದು ಸರ್ತಿ ಅವ್ರ ಪುಸ್ತಕ ಬರುತ್ತೆ ಅದೇ ಒಂದು ಬೇಜಾರು ಯಾವಾಗಲು ಅವ್ರ ಪುಸ್ತಕ ಬರಬೇಕು ಎಂಬ ಆಸೆ ಅವ್ರ ಇನ್ನು ಪುಸ್ತಕ ಎಲ್ಲ ಎಲ್ಲ ಎಲ್ಲರು ಓದಿ ಅರ್ಥ ಮಾಡ್ಕೋಬೇಕು ಮಕ್ಕಳ ಜೊತೆ ತಂದೆ ತಾಯಿಗಳು ಅವ್ರ ಪುಸ್ತಕ ಓದಬೇಕು ಮತ್ತು ಇನ್ನು ಚಲನಚಿತ್ರ ಆಗಿ ಇನ್ನು ನಮ್ಮ ಸಮಾಜಕ್ಕೆ ಇನ್ನು ಇನ್ನು ತುಂಬ ಸಮಾಜ ನಮ್ಮ ಸಮಾಜದಲ್ಲಿ ಇನ್ನು ತುಂಬ ಹಳೆ ಯೋಚನೆಗಳು ತುಂಬ ಇವೆ ಇನ್ನು ಬೆಳವಣಿಗೆ ಆಗಬೇಕು ಎಂದು ನನ್ನ ಆಸೆ